ಸಹೋದರ ಸಹೋದರಿಯರು ಯಾರಿದ್ದಾರೆ ಎಂದು ಕೇಳಿದರೆ ಸಹೋದರರಿದ್ದಾರೆ ನಾವು ಸಹೋದರರು ಸಹೋದರರ ಥರ ಇಲ್ಲ ಹೆಚ್ಚಾಗಿ ಸ್ನೇಹಿತರ ಥರ ಇದ್ದೀವಿ ನನಗೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋದು ಯಾರತ್ರನು ಹೇಳ್ಕೊಳ್ಳೋಕ್ಕೆ ಆಗದೇ ಇರೋದು ನನ್ನ ಸಹೋದರರೊಂದ್ ಸಹೋದರರೊಂದಿಗೆ ಹಂಚಿಕೊಳ್ತೀವಿ ಮತ್ತೆ ಅವರು ಸಹ ಅಷ್ಟೇ ಕ್ಲೋಸಾಗಿ ನಮ್ಮ ಜೊತೆಗಿರ್ತಾರೆ ಅಣ್ಣ ತಮ್ಮ ಅಣ್ಣ ತಮ್ಮಂದಿರು ನಾವು ಸ್ನೇಹಿತರ ಥರನೇ ಇದ್ದೀವಿ ಹೋಲಿಕೆ ಇದೆ ತುಂಬನೇ ಹೋಲಿಕೆ ಇದೆ ಒಂದೇ ಥರ ಅಂದರೆ ಒಂದೇ ಥರ ಕಾಣೋದಾಗಿರ್ಬೋದು ಒಂದೇ ಥರ ಆ್ಯಟಿಟ್ಯೂಡ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೇಮ್ ಇದೆ ತುಂಬ ವ್ಯತ್ಯಾಸ ಏನಿಲ್ಲ ಒಂದೇ ರೀತಿಯೂ ಇದ್ದೀವಿ ನಾನು ನನ್ನ ಸಣ್ಣ ತಮ್ಮ ಸೇಮ್ ಒಂದೇ ರೀತಿಯೇ ಇದ್ದೀವಿ ಭಾಳ ಜನ ಅವಳಿಜವಳಿನಪ್ಪ ಅಂತ ಕೇಳಿದ್ದಾರೆ ಇಲ್ಲ ನಾನು ಇಲ್ಲ ಅವಳಿಜವಳಿ ಇಲ್ಲ ಅಂತಂದು ಹೇಳಿದ್ದೀನಿ